ನಾ ಒಂದು ಸಣ್ಣ ಓಟೆಲ್ ಬಿಸ್ನೆಸ್ನ ಶುರು ಮಾಡಬೇಕು ಅಂತೇಳಿ ನಮ್ಮ ಮನೆಯವ್ರ ಜೊತೆ ಮಾತಾಡಿದಾಗ ಅಲ್ಲಿ ನಮ್ಮ ಕಡೆ ಹೇಗಪ್ಪ ಅಂತಂದರೆ ವರ್ಷ ಪೂರ್ತಿಯಾಗಿ ಹೋಟೆಲ್ಗಳು ನಡೆಯೋದಿಲ್ಲ ಯಾಕಂದರೆ ಸೀಸನ್ ವೈಸ್ ನಡೆಯುತ್ತೆ ಈಗ ಯಾವ ಸಮಯದಲ್ಲಿ ಬೆಳಗ್ಗೆ ಆ ಬೆಳೆಗಳು ಯಾವ ಒಂದು ಸೀಸನಲ್ಲಿ ಕೊಯ್ಲಿನ ಹಂತಕ್ ಬಂದಿರ್ತವೆ ಆ ಸಮಯದಲ್ಲಿ ಮಾತ್ರ ಹೋಟೆಲ್ಗಳು ನಡಿಯುತ್ತೆ ಅಲ್ಲಿ ನಾವು ಏನಾರು ಒಂದು ಟಿಫಿನ್ ಐಟ ಟಿಫನ್ ಥರ ಮಾಡಿದಾಗ ಇಡ್ಲಿ ಪೂರಿ ಆಮೇಲೆ ಒಗ್ಗರ್ಣೆ ಮಿರ್ಚಿ ದೋಸೆ ಈ ಥರ ಎಲ್ಲ ಮಾಡೋದಾಗಿ ನಾವು ಯೋಜನೆ ಹಾಕೊಂಡಿದ್ವಿ ಆಗ ಮನೆಯವ್ರ ಜೊತೆ ಎಲ್ಲ ಮಾತಾಡಿದಾಗ ಆಯಿತು ಮಾಡೋಣ ಅಂತ ಅಂದರು ಅದು ಮಾಡಬೇಕು ಅನ್ಕೊಂಡಾಗ ನಮಗೆ ಏನಾಗುತ್ತೆ ಒಂದು ಬಂಡವಾಳ ಹಾಕ್ಬೇಕಾಯ್ತು ಬಂಡವಾಳ ಹಣ ಹಾಕಿದಾಗ ನಮಗೆ ಹಾಕಿರ್ತಕ್ಕಂಥ ಹಣದಲ್ಲಿ ನಾವು ಇಷ್ಟು ಒಂದು ದಿವಸಕ್ಕೆ ಇಷ್ಟು ಜನ ಬರುತ್ತೆ ಅಂತ ನಾವು ಒಂದು ಮ್ಯಾಕ್ಸಿಮಮ್ ಹಾಕೊಳ್ಳೋ ಹಾಗಿಲ್ಲ ಯಾಕಂದರೆ ಒಂದೊಂದು ಸಾರಿ ಕೆಲವೊಂದುಸಾರಿ ಬರ್ತಾರೆ ಬಂದಿದ್ದು ಆಯಿತು ಮಾಡಿದೀವಿ ಇಷ್ಟು ಜನ ಒಂದು ದಿವಸ ಭಾಳ ಜನ ಬಂದಿರ್ತಾರೆ ನಾವು ಕಡಿಮೆ ಮಾಡಿರ್ತೀವಿ ಆವತ್ತು ಆವತ್ತು ಏನಾಗ್ತದೆ ನಮಗೆ ಶಾಲ್ಟೇಜ್ ಬರುತ್ತೆ ಮಾರನೆ ದಿವಸ ಏನು ಮಾಡ್ತೀವಿ ಮತ್ತು ಹೌದು ನಿನ್ನೆ ಭಾಳ ಜನ ಬಂದಿದ್ರು ಇವತ್ತು ಮತ್ತು ಜಾಸ್ತಿ ಮಾಡೋಣ ಅಂತ ಮಾಡಿದಾಗ ಏನಾಗುತ್ತೆ ನಾವು ಮಾಡಿರ್ತಕ್ಕಂಥ ಹಣ ನಿನ್ನೆ ಬಂದಷ್ಟು ಜನ ಇವತ್ತು ಬಂದಿರೋದಿಲ್ಲ ಮಾಡಿರ್ತಕ್ಕಂಥ ಒಂದು ಅಡುಗೆ ಎಲ್ಲ ಹಾಗೇ ಮಿಕ್ಕಿ ಉಳ್ದು ಬಿಡುತ್ತೆ ಆ ಅಂತ ಸಮಯಗಳಲ್ಲಿ ನಮಗೆ ನಿನ್ನೆ ಕಂಡ ಲಾಭ ಇವತ್ತು ಅದರಿಂದ ನಷ್ಟ ಆಗುತ್ತೆ ಆಮೇಲೆ ನಮಗೆ ನಮಗೆ ಒಂದು ವರ್ಷದಲ್ಲಿ ಬೆಳೆಗಳ ಒಂದು ಸೀಸನ್ ಅಂತ ನೋಡ್ಕೊಂಡಾಗ ಒಂದು ಸೀಸನ್ಗೆ ಒಂದು ಎರಡು ತಿಂಗಳು ಗಳ ಕಾಲ ಮಾತ್ರ ನಮಗೆ ಸೀಸನ್ ಇರುತ್ತೆ ಆ ಮಿಕ್ಕುಳಿದ ಸಮಯಗಳಲ್ಲಿ ಅದು ಅಷ್ಟಕ್ಕೆ ಅಷ್ಟೇ ವ್ಯಾಪಾರ ಇರುತ್ತೆ ಮಾಡಿದ್ದು ಸ್ವಲ್ಪ ಸ್ವಲ್ಪ ಮಾಡಿದ್ರು ಕೂಡ ಅದು ಮಾಡೋದರಿಂದ ಉಪ್ಯೋಗಿಸ್ತಕ್ಕಂಥ ಪದಾರ್ಥಗುಳು ಕೂಡ ಅದರಲ್ಲಿ ಕೆಲ ಕಲ್ವು ಎಲ್ಲ ಮಿಕ್ಕು ಉಳ್ದು ಬಿಡುತ್ತೆ ಹಂಗಾಗಿ ಅದರಲ್ಲಿ ಒಂದು ಕೆಲವೊಂದು ಯೋಜನೆಗುಳು ಕೂಡ ಬೇಡ ಅಂತೇಳಿ ಹಂಗ್ ಕೂಡ ಅನ್ಸಿಬಿಡುತ್ತೆ ಮನುಷ್ಯರ್ಗೆ ಆಮೇಲೆ ಕೆಲವೊಂದು ಅದು ಬಿಟ್ಟು ಮತ್ತು ನಾವು ಏನು ಮಾಡೋಣ ಬೇಡ ಇದು ಬೇಡ ಊಟದ ಒಂದು ಮಾಡೋಣ ಅಂತೇಳಿ ಮಾಡಿದಾಗ ಟಿಫಿನ್ ಐಟಮ್ ಬೇಡ ಊಟದ ಐಟಮ್ ಮಾಡ್ತಿವಿ ಅಂತ ಅಂದು ಮಾಡಬೇಕು ಅನ್ಕೊಂಡ್ವಿ ಆಗ ಊಟದ ಮಾಡೋಕ್ ಹೋದಾಗ ಕೆಲ್ವೊಂದು ಸಮಯ ಇದೇ ರೀತಿಯಾಗಿ ಕೆಲವರು ಚಪಾತಿ ಊಟ ಕೇಳ್ತಾರೆ ಕೆಲವರು ರೊಟ್ಟಿ ಊಟ ಕೇಳ್ತಾರೆ ಇಲ್ಲ ಅಂದರೆ ಕೆಲವರು ಬರಿ ಅನ್ನ ಸಾಂಬಾರು ಒಂದೇ ಸಾಕು ಅಂತ ಕೇಳ್ತಾರೆ ಹಂಗೇ ಒಬ್ಬ ಕೆಲ ಕೆಲವ್ರಿಗೆ ಯಾವ ಯಾವ್ದು ಬೇಕೋ ಆ ರೀತಿ ಎಲ್ಲ ಕೇಳ್ತಾರೆ ಎಲ್ಲಾರಿಗು ಅನ್ಸರಿಸ್ಕೊಂಡು ಹೋಗಾಕ್ ಆಗೋಲ್ಲ ನಮಗೆ ಮನೆಯಲ್ಲಿ ಯಾವ್ದು ನಮಗೆ ಈ ಅನುಕೂಲ ಆಗಿರುತ್ತೋ ಆ ಒಂದು ಅಡ್ಗೆಗಳನ್ನು ಮಾತ್ರ ನಾವು ಮಾಡಿರ್ತೀವಿ ಇದು ಹಂಗಾದಾಗ ಕೂಡ ನಮಗೂ ಕೂಡ ಅಲ್ಲಿ ಒಂದು ಬಿಸ್ನೆಸ್ ಕೂಡ ನಮಗೆ ಸಾಕಷ್ಟು ಲಾಸ್ ಆಗಿಬಿಡ್ತವೆ ಕೆಮ್ಮಿಲಾರಿಟಿ ಅವು ರೊಟ್ಟಿ ಊಟ ಕೆಳಿರ್ತಾರೆ ಅಂತೇಳಿ ರೊಟ್ಟಿ ಊಟ ಭಾಳ ಮಾಡಿದಾಗ ಏನಾಗುತ್ತೆ ನಮಗೆ ರೊಟ್ಟಿ ಊಟ ಕೇಳಿದ್ರಲ್ಲ ಆವತ್ತೆಲ್ಲ ರೊಟ್ಟಿ ಎಲ್ಲ ಮಿಕ್ಕಿ ಉಳ್ದು ಬಿಡುತ್ತೆ ಅದನ್ನು ಮಾರನೆ ದಿವಸ ಬಳ್ಸೋಕ್ ಆಗೋದಿಲ್ಲ ಆಮೇಲೆ ಅವ್ರು ಕೇಳ್ದಾಗ ಮತ್ತು ಇದು ಏನು ಬಿಸಿ ಇಲ್ವ ಅಂತ ಕೇಳ್ತಾರೆ ಹಂಗಾಗಿ ಓಟೆಲ್ ಬಿಸ್ನೆಸ್ಗಳು ಕೂಡ ಅಷ್ಟಕ್ಕಷ್ಟಾಗಿಯೇ ಇರುತ್ತೆ ಅದೇ ರೀತಿಯಾಗಿ ಅದು ಬಿಟ್ಟು ಬೇರೆ ಮನೇಲಿ ನಾವು ಯಾವುದಾದ್ರು ಒಂದು ಸಿಹಿ ತಿಂಡಿಗಳನ್ನ ಮಾಡಿ ಅದನ್ನು ಒಂದು ಅಡುಗೆಯಾಗೆ ನೀಡೋದಾಗಿ ಅನ್ನು ಕೂಡ ಯೋಚನೆ ಮಾಡಿದಿವಿ ಅದು ಆ ರೀತಿ ಮಾಡಿರ್ತಕ್ಕಂಥ ಒಂದು ಕೆಲವೊಂದು ಸಿಹಿ ತಿಂಡಿಗಳು ಕೂಡ ಕೆಲವ್ರಿಗೆ ಇಷ್ಟ ಆಗುತ್ತೆ ಸಿಹಿ ತಿಂಡಿ ತಗೋತಾರೆ ತಗೋಳ್ದೇ ಇದ್ದಾಗ ಆ ಸಿಹಿ ತಿಂಡಿಗಳು ಕೂಡ ಒಂದು ದಿವಸ ಎರಡು ದಿವಸಕ್ಕೆಲ್ಲ ಗಟ್ಟಿ ಆಗಿಬಿಡುತ್ತೆ ಅದನ್ನು ಕೂಡ ಕೆಲವ್ರಿಗೆ ತಿರಸ್ಕರಿಸಿಬಿಡ್ತಾರೆ ಅಂಥ ಸಮಯದಲ್ಲು ಕೂಡ ಕೆಲವೊಂದ್ ನಷ್ಟ ಆಗಿಬಿಡ್ತವೆ ಮತ್ತು ಅದೇ ರೀತಿಯಾಗಿ ಮತ್ತು ಬೇರೆ ಬೇರೆ ಒಂದು ಸಣ್ಣದಾಗಿ ಒಂದು ಅಂಗಡಿಗಳನ್ನೇ ಒಂದು ಸಿಹಿ ತಿಂಡಿಯ ಒಂದು ಅಂಗಡಿ ಥರ ಮಾಡಿಕೊಂಡಾಗು ಕೂಡ ಅದಕ್ಕು ಕೂಡ ಒಂದು ಅಡ್ಡಿ ಆತಂಕಗಳು ಬಂದುಬಿಡುತ್ತೇ ಈ ರೀತಿಯಾಗಿ ಒಂದು ಕೆಲವೊಂದು ಹೋಟೆಲ್ನ ನಾವು ಯೋಚನೆಗಳು ಕೂಡ ಅದು ಅಷ್ಟಕ್ಕಷ್ಟಾಗಿಯೇ ಉಳ್ಕೊಂಡು ಬಿಡುತ್ತೆ ನಮಗೆ ಸಾಕಷ್ಟು ಈಗ ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಕೂಡ ಎಲ್ಲರೂ ಮನೆಗಳಲ್ಲಿ ಮಾಡಿಕೊಂಡಿರ್ತಾರೆ ನಾವು ಆ ರೀತಿಯ ಒಂದು ಹಬ್ಬ ಹರಿದಿನಗುಳಿದೆ ಜಾತ್ರೆ ಮಹೋತ್ಸವ ಇದೆ ಅಂತೇಳಿ ನಾವು ಅವತ್ತಿನ ದಿವ್ಸ ಕೂಡ ಸಿಹಿ ತಿಂಡಿಗಳನ್ನು ಸಾಕಷ್ಟು ಮಾಡಿ ಇಟ್ಟಿರ್ತೀವಿ ಅಲ್ಲೀ ಅಂತ ಸಮಯದಾಗು ಕೂಡ ಕೂಡ ಒಂದು ದಿವಸ ಎರಡು ದಿವಸ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅದರಲ್ಲಿ ಕೆಲವೊಂದೆಲ್ಲ ಐಟಮ್ಸೆಲ್ಲ ಉಳ್ದು ಮಿಕ್ಕುಳ್ದು ಬಿಡುತ್ತೆ ಅಂತ ಐಟಮ್ಗಳ್ಗು ಕೂಡ ನಾವು ಸ್ವಲ್ಪ ಮತ್ತು ಅದನ್ನು ಮಿಕ್ಕುಳಿದ ಐಟಮ್ಗೆ ಅದಕ್ಕು ಇದು ಕಂಪೇರ್ ಮಾಡಿದಾಗ ಅಲ್ಲಿ ಆದ ಹಣ ಅದು ಅಲ್ಲಿದು ಅಲ್ಲಿಗೆ ಸರಿ ಹೋಗ್ಬಿಡತ್ತೆ ಹಂಗೇ ಈ ಒಂದು ಓಟೆಲ್ ಬಿಸ್ನೆಸ್ನು ಕೂಡ ಸ್ವಲ್ಪ ಸಾಧಾರ್ಣವಾಗಿ ನಡೆಸ್ಕೊಂಡ್ ಹೋಗ್ಬೌದು ಅಂತ ನನ್ನ ಅಭಿಪ್ರಾಯ